ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿದೆ ನಮ್ಮ ಭಾರತ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ ನಾವು ತುಂಬ ಹೊಗಳುವಷ್ಟು ಏನು ಚೆನ್ನಾಗೂ ಇಲ್ಲ ತುಂಬ ತೆಗಳುವಷ್ಟು ಏನು ಕೆಟ್ದಾಗೂ ಇಲ್ಲ ಒಂಥರಾ ಮಧ್ಯದಲ್ಲಿ ಬಂದು ನಿಂತಿದೆ ನಮ್ಮ ಭಾರತದ ಶಿಕ್ಷಣ ಯಾಕಂದರೆ ನಾವು ಏನು ಕಲೀತಿವಲ್ಲ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಆ ಏನೇನು ಕಲಿರ್ತೀವಲ್ಲ ಅದು ಏನೂ ಉಪಯೋಗಕ್ಕೆ ಬರೋದಿಲ್ಲ ನಮ್ಮ ಮುಂದೆ ಮುಂದೆ ಅಂದರೆ ಡಿಗ್ರಿಯಲ್ಲಿ ಅದು ಏನೂ ಉಪಯೋಗನೇ ಆಗೋಲ್ಲ ಹಾಗಿದೆ ಅಂದರೆ ನಾವು ನಮ್ಮ ಪ್ರಾಕ್ಟಿಕಲ್ ಲೈಫ್ಗೆ ಏನು ಬೇಕು ಅದು ನಮ್ಮ ಪುಸ್ತಕದಲ್ಲಿ ಇದ್ದರೆ ತುಂಬ ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ ಸೊ ಅವರು ನಮ್ಮ ಭಾರತದ ಇಲಾಖೆ ಭಾರತದ ಶಿಕ್ಷಣ ಇಲಾಖೆಯವರು ನಮ್ಗೇನು ಬೇಕು ನಮ್ಮ ಮಕ್ಕಳಿಗೆ ಪ್ರಾಕ್ಟಿಕಲ್ ಲೈಫ್ ಏನೇನು ಬೇಕು ಅದು ನಮ್ಮ ಪುಸ್ತಕದಲ್ಲಿಯೂ ಇದ್ದರೆ ಅದು ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ ಹಾಗೆಯೇ ಈಗಿನ ಭಾರತದ ಶಿಕ್ಷಣೆಯವರು ದುಡ್ಡಿಗೆ ನಿಂತಿದಾರೆ ಹೊರ್ತು ಯಾರೋ ಒಬ್ಬ ಬಡವ ತುಂಬ ಓದ್ಕೊಂಡಿದ್ದಾನೆ ಅವ್ನಿಗೆ ಮುಂದೆ ತರಬೇಕು ಅಂತ ಏನು ಇಲ್ಲ ಅವರು ದುಡ್ಡು ಕೊಡ್ತಾರಾ ಹಾಂ ಅವ್ರನ್ನ ಕರ್ಕೊತಾರೆ ದುಡ್ಡು ಕೊಡೋಲ್ವಾ ಇಲ್ಲ ಅವ್ರು ಎಂಥಾ ಬುದ್ಧಿವಂತ ಇರಲಿ ಎಂಥಾ ದಡ್ಡ ನನ್ನ ಮಗ ಇರಲಿ ಅವು ದುಡ್ಡು ಕೊಡ್ತಾರೆ ಅಂದರೆ ಕರ್ಕೊತಾರೆ ಇಲ್ಲಾಂದರೆ ಇಲ್ಲ ಹಾಗಾಗಿ ನಮ್ಮ ಭಾರತದ ಶಿಕ್ಷಣ ಅದಕ್ಕೆ ಇನ್ನೂ ಇಲ್ಲೇ ಕೂತಿದೆ